ಹಲೋ ಆಂ ಹೇಳಿ ಹಾಂ ನಮಸ್ತೆ ಹೇಳಿ ಹೌದು ಹೌದು ಹೌದು ಹೌದಮ್ಮ ಹೌದು ಹೇಳಿ ಯಾರು ಆಂ ಹಾಂ

ಎಲ್ಲಿ ಯಾವ ಏರಿಯಾ ಏರಿಯಾ ಹೇಳಿ ಏರಿಯಾ ಹೇಳಿ ನನಗೆ ಮಧುನಳ್ಳಿನಾ ಎಲ್ಲಿ ಹೇಳಿ

ಆಂ ಹಾಂ ಹೌದಾ ಹ್ಞೂ ಹ್ಞೂ ಹ್ಞೂ ಹೌದಾ ಹಾಂ ಆಂ ಹಾಂ

ನೋಡೋಣ ಈಗ ಎಲ್ಲಾನೂ ಓಹ್ ಸುಮಾರು ಎಷ್ಟು ವರ್ಷ ಹಳೆಯದು ಮನೆ ಎಷ್ಟು ವರ್ಷ ಆಯ್ತು ಕಟ್ಟಿಸಿ ಹೌದಾ ಹಾಗಾದರೆ ನೊ ಹಾಂ ಹಾಂ ವೈರ್ಗಳೆಲ್ಲ ಹೋಗಿರ್ತವೆ ಸ್ಕಿನ್ನಾಗಿರುತ್ತೆ ಎಲ್ಲಾನೂ ಸೊ ಆದ್ದರಿಂದ ಶಾಕ್ ಹೊಡೀತಾ ಇರ್ತವೆ ನೋಡ್ತೀನಿ ಮನೆ ಬಂದು ನೋಡ್ತೀನಿ ಒಂದು ಸಲ ಮನೆಗೆ ಬಂದು ನೋಡಿ ನಿಮ್ಗೆ ಏನಾಗಬೇಕು ಆಂ ಎಲ್ಲೆಲ್ಲಿ ಏನೇನು ಬೇಕು ಅಂತಕ್ಕಂಥದ್ದು ನೋಡಿಕೊಂಡು ಆಮೇಲೆ ನಾನು ನಿಮಗೆ ಒಂದು ಎಸ್ಟಿಮೇಟ್ ಕೊಡ್ತೀನಿ ಈಗಂತೂ ಬಿಡಿ ನೀವು ಪೂರ್ತಿ ವೈರಿಂಗೆ ಚೇಂಜ್ ಮಾಡಿಸಿದ್ರೆ ಬೆಟರು ಏಕೆಂತಂದ್ರೆ ಎಲ್ಲಿ ಸ್ಕಿನ್ ಆಗಿದೆ ಎಲ್ಲಿ ಹೋಗಿದೆ ಅಂತ ಅದನ್ನು ಪತ್ತೆ ಹಚ್ಚಿ ಹಚ್ಚಕ್ಕಿಂತನು ಪೂರ್ತಿ ಚೇಂಜಸ್ ಮಾಡ್ಸಿ ಬಿಟ್ರೆ ನಿಮಗೆ ಆಗೋದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೆ ನಿಮಗೆ ಪೂರ್ತಿ ಲೈಫ್ ಚೆನ್ನಾಗಿರುತ್ತೆ ಆಂ ಈಗಂತೂ ಒಳ್ಳೆ ಆಂ ಆಂ ಪೂರ್ತಿ ಅಂದರೆ ಚೇಂಜ್ ಮಾಡಿದ್ರೆ ನಿಮ್ಗೆ ಒಳ್ಳೆಯದು ಇಲ್ಲ ಅಂತಂದರೆ ಮತ್ತೆ ಮತ್ತೆ ರಿಪೇರ್ ನೀವು ಆ ರಿಪೇರಿ ಕೊಡೋ ಕಾಸ್ಟ್ಗೆ ನೀವು ಒಂದು ಸಲಕ್ಕೆ ಚೇಂಜ್ ಮಾಡ್ಸ್ಕಂಡ್ರೆ ನಿಮ್ಗೆ ಒಳ್ಳೆಯದು ಬಟ್ ನೋಡ್ತೀನಿ ನಾನು ಬಂದು ಈಗ ನಿಮಗೆ ನೋಡ್ತೀನಿ ಏನೇನು ಆಗಬೇಕಾಗಿದೆ ಮೊದ್ಲು ನೋಡಿಕೊಂಡು ಆಂ

ನನ್ನ ಜೀವನ ನಡೀಬೇಕಲಮ್ಮ ಈಗ ನೀವು ಹಿತ್ಲ ಕಂಡೀಲ್ಲಿ ಹಾಕಿದ್ರೆ ನನ್ನ ಜೀವನ ನಡ್ಯೋದು ಹೇಗೆ ನನ್ನ ಹೆಂಡತಿ ಮಕ್ಳ ಹೊಟ್ಟೆ ಹೇಗೆ ತುಂಬ್ಸೋದು ಹೌದಲ್ಲವಾ ಹಾಂ ಅದೇ ಅದೇ ಈಗ

ಸಾ ಇಲ್ಲಾರೀ ಈಗ ಈಗ ಇದು ಹಾಂ ಈಗ ಈಗ ನಾನು ಒಂದು ನಿಮ್ಗೆ ಬಂದು ನೋಡಿ ಒಂದು ಎಸ್ಟಿಮೇಟ್ ಕೊಡ್ತೀನಿ ಆ ಎಸ್ಟಿಮೇಟು ಬೇಕಾಗಿದ್ದರೆ ನೀವು ಇನ್ನೊಂದು ನಾಲ್ಕು ಜನ್ರ ಹತ್ತಿರ ಹಾಕಿ ಅದೇ ಥರ ನೋಡಿ ಯಾರಿಗೆ ನಿಮಗೆ ಒಳ್ಳೆಯದು ಚೆನ್ನಾಗಿದೆ ಅಂತ ಅನ್ನಿಸುತ್ತೆ ಅವ್ರಿಗೆ ಕೊಡ್ಬೋದು ನೀವು ಈಗ ನಂದು ರೇಟ್ ನೋಡಿ ಬೆರೆಯವ್ರ್ದು ರೇಟು ನೋಡಿ ನಾನಂತು ಇದೂವರ್ಗೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗಳೇ ಮಾಡಿದೀನಿ ಎಲ್ಲನು ಆಂ ಹಾಂ ಮತ್ತೆ ಹಾಂ ಇಲ್ಲ ಇಲ್ಲ ಖಂಡಿತ ಬರ್ತೀನಿ ಈಗ ಯಾವಾಗ ಫ್ರೀ ಇರ್ತೀರ ನೀವು ಹಾಂ ಆಂ ಆಂ ಹಾಂ ಸರಿ ಸರಿ ಆಂ ಸರಿ ಸರಿ ನಾಳೆ ನಾನು ಒಂಬತ್ತು ಗಂಟೆ ಶಾರ್ಪು ಬರ್ತೀನಿ ನಿಮ್ಮ ಲೊಕೇಶನ್ಗೆ ಬಂದು ಕಾಲ್ ಮಾಡ್ತೀನಿ ಬಂದು ನೋಡಿ ಆಮೇಲೆ ನಿಮ್ಗೆ ಏನೇನು ಆಗ್ಬೇಕು ಕೇಳಿಕೊಂಡು ಆಮೇಲೆ ಒಂದು ಎಸ್ಟಿಮೇಟ್ ಕೊಡ್ತೀನಿ ಬಿಡಿ ಹಾಂ ಆಮೇಲೆ ನೋಡಿ ಇದು ಮಾಡೋಣ ಓಕೆ ಓಕೆ ಓಕೆ ಓಕೆ ಹ್ಞೂ ಹ್ಞೂ